ಹಲೋ ನಮಸ್ತೆ ಇದು ಲಲಿತಾ ಇಂಟ್ರನ್ಯಾಷ್ನಲ್ ಸ್ಕೂಲ್ ಮೇಡಮ್ಮಾ ಹಾಂ ನಿಮ್ಮ ನಮ್ಮ ಹೆಸ್ರು ಸುಮ ಅಂತ ಹೇಳಿಬಿಟ್ಟು ನಮ್ಮ ಮಗ ಮಗ ಮತ್ತು ಮಗಳನ್ನು ನಿಮ್ಮ ಶಾಲೆಗೆ ಸೇರಿಸಬೇಕಿತ್ತು ನಾವು ಎಲ್ ಕೆ ಜಿ ಮತ್ತು ಮಗಳು ಎಲ್ ಕೆ ಜಿ ಇದ್ದಾರೆ ಮಗ ಬಂದು ಬಿಟ್ಟು ಎರಡನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ನಿಮ್ಮ ಶಾಲೆಗೆ ನಾವು ಅವ್ರನ್ನು ಸೇರಿಸಬೇಕಿತ್ತು ಹಾಗಾಗಿ ನಿಮ್ಮ ಶಾಲೆಯ ಸಿಗ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ ನಮಗೆ ತಿಳಿಸ್ಬೇಕಿತ್ತು ಮ್ಯಾಮ್ ಹ್ಞೂ

ಹಾಂ ಹಾಂ ನಮಗೆ ನಿಮ್ಮ ಶಾಲೆ ಇದು ಶಾಲಾ ಶುಲ್ಕ ಎಲ್ಲ ಎಷ್ಟಿರುತ್ತೆ ಅಂತ ತಿಳ್ಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಆವಾಗ ಹ್ಞೂ ಹಾಂ ಮತ್ತೆ ಪುಸ್ತಕ ಮತ್ತು ಬಟ್ಟೆ ಮಾ ಬೇರೆ ಎಲ್ಲ ಶುಲ್ಕವು ಅದ್ರೊಳಗಡೆ ಸೇರಿ ಇರುತ್ತಾ ಮತ್ತೆ ಬೇರೆ ಏನಾದ್ರೂ ಫೀ ಕೊಡ್ಬೇ ಹೌದಾ ಅಮ್ ಹಣ ಎಲ್ಲ ಒಂದೇ ಸಲ ಕೊಡಬೇಕೋ ಅಥವಾ ನಮಗೆ ಕಂತುಗಳಲ್ಲಿ ಕಟ್ಲಿಕ್ಕೆ ಏನಾದ್ರೂ ಅವಕಾಶ ಇದೆಯಾ ಹೌದಾ ಮತ್ತೆ ನಿಮ್ಮ ಶಾಲೆಯಲ್ಲಿ ಮ ಬೋಧನೆ ಮಾಡುವಂತಹ ಶಿಕ್ಷಕರು ಯಾವ ರೀತಿ ಇದ್ದಾರೆ ಅಂತಂದ್ಬಿಟ್ ಅದ್ರ ಬಗ್ಗೆ ಸ್ವಲ್ಪ ನಮಗ್ ಮಾಹಿತಿ ಬೇಕು

ಹ್ಞೂ ಹ್ಞೂ ಇದು ಆಟಗಳ ಬಗ್ಗೆ ಏನಾದ್ರೂ

ಹಾಂ ಹಾಂ ಹಾಂ ಟ್ಯೂಷನ್ ಮುಗಿದ್ಮೇಲೂ ಕೂಡ ಅದೇ ವಾ ಇದು ವಾಹನದ ವ್ಯವಸ್ಥೆ ಇರುತ್ತಲ್ವಾ ಹೌದಾ ಸರಿ ಆಯಿತು ಅದು ನಿಮ್ಮ ಶಾಲೆಗೆ ಬಂದು ಒಂದುಸಲ ನಾವು ಭೇಟಿ ಮಾಡಿಬಿಟ್ಟು ಇದರ ಬಗ್ಗೆ ಮಾತಾಡ್ತೀವಿ ಧನ್ಯವಾದ